ಅಲೋ ಗೋರ್ಮೆಂಟ್ ಏ ಗೋರ್ಮೆಂಟ್ ಕಾಲೇಜ್ ಮೇಡಮ್ಮಾ ಹ್ಞೂ ಮ್ಯಾಮ್ ಅದೇ ಫೀಝೂ ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ ಆಗ್ತಾ ಮ್ಯಾಮ್ ಅದು ಹೇಳಿದ್ನಲ್ಲ

ಹಾಂ ಮ್ಯಾಮ್ ಅದೇ ಫೀಜಿಂದು ಹೇಳಿದಿರಲ್ಲ ಮ್ಯಾಮ್ ಅದು ಸ್ಕೋರ್ ಚೆನ್ನಾಗಾಗಿದೆ ನನ್ನದು ನೈಂಟಿ ಏಯ್ಟು ನೈಂಟಿ ತ್ರೀ ಆಗಿದೆ ಸಮ್ತಿಂಗ್ ಅದಕ್ಕೆ ಮ್ಯಾಮ್ ಮ್ಯಾಮ್ ಇಲ್ಲಿ ಚಿತ್ರದುರ್ಗದಲ್ಲಿ ಲ್ಯಾಂಬೋ ಸ್ಕೂಲಲ್ಲಿ ಓದಿದ್ದು

ಅದೇ ಮ್ಯಾಮ್ ಎಷ್ಟನೇ ತಾರೀಖಿಂದ ಓಪನ್ನು ಅಡ್ಮಿಷನ್

ಹಾಂ ಅದೆ ಹಾಂ

ಕ್ಲಾಸ್ ಅವರ್ ಎಲ್ಲ ಹೆಂಗಿದೆ ಮ್ಯಾಮ್ ಹ್ಞೂ ಹಾಂ ಹೌದಾ ಮ್ಯಾಮ್ ಹಾಂ ಸಬ್ಜೆಕ್ಟ್ ಮ್ಯಾಮ್ ಅದು ಇದ್ರುದು ಸೈನ್ಸ್ ಸಬ್ಜೆಕ್ಟ್ ಎಷ್ಟಿರ್ತವೆ ಹ್ಞೂ

ನಾನು ಸೈನ್ಸ್ ತಗೊಳ್ಬೇಕು ಅನ್ಕೊಂಡಿದ್ದೆ

ಹಾಂ ಮ್ಯಾಮ್ ಹೇಳಿ ಅದೆ ಈಗ ಅದೆ ಮ್ಯಾಮ್ ಬಸ್ಸೂ ಸಿಗತ್ತಾ ಓಡಾಡಕ್ಕೆ ನಿಮ್ಮದು

ಹಾಂ ಹಾಂ ಮ್ಯಾಮ್ ಸರಿ ಏ ನೋ ಮ್ಯಾಮ್ ತ್ಯಾಂಕ್ಸ್ ಮ್ಯಾಮ್ ಸರಿ ನೋಡ್ತೀನಿ ಓಕೆ